ಹೌದು ನೀವು ಯಾರು ಹಾಂ ಹೇಳಿ ಹೌದಾ ಹೌದಾ ಹೌದಾ ನಿಮ್ಗೆ ಈಗ ಹೊಟ್ಟೆ ನೋವು ಕಂಟಿನ್ಯೂಅಸ್ ಇದೆಯಾ ಹೌದಾ ತಲೆ ನೋವು ವಾಂತಿ ಬರೋದು ಹಾಗೇನಾದ್ರು ಆಗ್ತದಾ ಹಾಂ ಆಯಿತು ನೀವು ಒಮ್ಮೆ ಹೋಸ್ಪಿಟಲ್ಗೆ ಬಂದು ಪರೀಕ್ಷೆ ಮಾಡಿಸಿ ಆಮೇಲೆ ನಾನು ಮಾತ್ರೆ ಕೊಡ್ತೀನಿ ಆಗ್ಬೌದಾ